ಹಾಂ ಹೌದು ಪ್ರಸನ್ನ ಟ್ರಾವೆಲ್ ಏಜೆನ್ಸಿಯಿಂದ

ನಮ್ಮದು ಟ್ರಾವೆಲ್ ಏಜೆನ್ಸಿಯಲ್ಲಿ ಯ್ ನೀವು ಎಷ್ಟು ಜನ ಇರೋದು ಆರು ಜನನಾ ನೀವು ಒಂದು ಹತ್ತರಿಂದ ಹನ್ನೆರಡು ಜನ ಆದರೆ ನಾವು ಟಿ ಟಿ ಮಾಡ್ಕಂಡು ಕರ್ಕೋ ಹೋಗ್ತಿವಿ ನೋಡಿ ನೀವು ಅಷ್ಟು ಜನ ಆಗ್ತೀರಾ ಇಲ್ಲ ಟಿ ಟಿಯಲ್ಲಿ ಆದರೆ ಅಲ್ಲಿಗೆಲ್ಲ ಒಂದು ನಮ್ಮದು ಒಂದು ಪ್ಯಾಕೇಜ್ ಇದೆ ಹದಿನೈದು ಸಾವಿರದಲ್ಲಿ ನಾವು ಕರ್ಕಂಡು ಹೋಗಿ ಬರ್ತೀವಿ ಡ್ರೈವರೆಲ್ಲ ನಮ್ಮ ಕಡೆ ಅವರೆ ಗಾಡಿ ನಮ್ಮದೆ ಟು ಡೇಸ್ ಟ್ರಿಪ್ಪಿಗೆ ಒಂದು ದಿನಕ್ಕೆ ಹದಿನೈದು ಸಾವಿರ ಅಂದರೆ ಎರಡು ದಿನಕ್ಕೆ ಮೂವತ್ತು ಸಾವಿರ ಆಗುತ್ತೆ ಹಾಂ ನೀವು ಹನ್ನೆರಡು ಹತ್ತರಿಂದ ಹನ್ನೆರಡು ಜನ ಬರ್ತೀರಲ್ಲ ನಮ್ದು ಎಲ್ಲ ಖರ್ಚು ನಮ್ಮದೆ ಇರುತ್ತೆ ಅಲ್ಲಿ ನಮ್ಮದು ಅಲ್ಲಿ ಟೂರಿಸ್ಟು ಈಗ ಕರ್ಕಂಡು ಹೋಗೋದು ಕರ್ಕೋ ಬರೋದು ಜವಾಬ್ದಾರಿ ಎಲ್ಲ ನಮ್ಮದೆ ಆಗಿರುತ್ತೆ ಮತ್ತೆ ಈಗ ಅಲ್ಲಿ ತುಂಬ ರಶ್ ಇದೆ ನೀವು ಬೇರೆ ಕಡೆ ಯಾವ್ದಾರು ಹೋಗ್ತೀರಾ ಏನು ಟ್ರ ಈಗ ಬೇರೆ ಕಡೆ ಎಲ್ಲಾದ್ರು ನೋಡ್ತೀರಾ ಸಣ್ಣ ಪುಟ್ಟ ಪ್ಲೇಸ್ ಅಂದರೆ ಅಲ್ಲೆ ಅಂದರೆ ಒಂದು ಹತ್ತು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಒಂದು ಟೋಟಲ್ ನಲವತ್ತು ಸಾವಿರ ಪ್ಯಾಕೇಜ್ ಆಗುತ್ತೆ ಒನ್ ಪ್ಯಾಕೇಜಲ್ಲಿ ನಿಮ್ಮನ್ನು ಒಟ್ಟು ಹನ್ನೆರಡು ಜನಾನ ಕರ್ಕಂಡು ಹೋಗ್ತಿವಿ ನಾವು ಟಿ ಟಿ ಇಲ್ಲಿ ನಮ್ಮದೆ ಇರುತ್ತೆ ಮತ್ತೆ ನಿಮಗೆ ಟಿ ಯಾವುದೇ ಥರದ ವ್ಯವಸ್ಥೆಗಳು ನಮ್ಮದೆ ಇರುತ್ತೆ ಹಾಂ ಅದೆಲ್ಲ ಖರ್ಚೆಲ್ಲ ನಮ್ಮದೆ ಹ್ಞೂ ನೀವು ಎಷ್ಟೊತಿಗೆ ಹೇಳ್ತಿರ ನಾವು ಅಷ್ಟೊತಿಗೆ ನೀವು ಎಷ್ಟೊತಿಗೆ ಹೇಳ್ತಿರ ನಾವು ಅಷ್ಟೊತಿಗೆ ಗಾಡಿ ಕಳಿಸಿರ್ತೀವಿ ಬೆಳಿಗ್ಗೆ ಬೇಗ ಹೊರ್ಡದು ಒಳ್ಳೆಯದು ಯಾಕೆಂದ್ರೆ ಭಾಳ ಲಾಂಗ್ ಇರುತ್ತಲ್ಲ ನಾವು ಅಲ್ಲಿಗೆ ಒಂದು ಆವತ್ತಿನ ದಿನಾನೆ ಆ ಒಂದು ಮಧ್ಯಾಹ್ನ ಅಷ್ಟೊತಿಗೆ ಹೋಗ್ತೀವಿ ನಮ್ಮ ಕಡೆ ಡ್ರೈವರ್ಸೆ ಇರ್ತಾರಲ್ಲ ನಾ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ವಾಟ್ಸ್ಅಪಲ್ಲಿ ಹಾಕ್ತೀನಿ ಸರಿ ಸರಿ ನಾ ಲೊಕೇಶನ್ ಎಲ್ಲ ನೀವು ಕಳಿಸಿ ನಿಮ್ದು ಎಲ್ಲಿಂದ ಬರೋದು ನೀವು ಅಲ್ಲಿಗೆ ಗಾಡಿ ಕಳಿಸ್ತೀವಿ ನಾವು ಓ ಓಕೆ ಸರ್ ಓಕೆ ತ್ಯಾಂಕ್ ಯು